ನಾನು ಆನ್ಲೈನಲ್ಲಿ ನನ್ನ ಮಗಳಿಗೆ ಬಟ್ಟೆಯನ್ನು ತಗೊಂಡೆ ಆದರೆ ಅದು ನೋಡಲಿಕ್ಕೆ ಚೆನ್ನಾಗಿತ್ತು ಕ್ವಾಲಿಟಿ ಫೋಟೋಸೆಲ್ಲ ಚೆನ್ನಾಗಾಕಿದ್ದರು ಬಟ್ ನಾನು ನನ್ನ ಮನೆಗೆ ಡೆಲಿವರಿ ಆದಮೇಲೆ ನೋಡಿದರೆ ಅದು ಕ್ವಾಲಿಟಿ ಅಷ್ಟು ಇಲ್ಲ ನನಗೆ ತುಂಬ ಬೇಜಾರಾಯಿತು ಅದನ್ನು ನೋಡಿ ಆ ದುಡ್ಡು ನೋಡಿದರೆ ಜಾಸ್ತಿ ಕಾಸ್ಟ್ಲಿ ಆಗಿತ್ತು ಅಮೌಂಟ್ ಅಷ್ಟು ಅದಕ್ಕೆ ವರ್ತಿಲ್ಲ ನೋಡೋದಕ್ಕೆ ಬಟ್ ಆದರೆ ಅವರು ಕ್ವಾಲಿಟಿ ಚೆನ್ನಾಗಿದೆ ಅಂಥೇಳಿ ಫೇಕ ರಿಮೂ ರಿವ್ಯೂವ್ಸೆಲ್ಲ ಹಾಕಿದ್ರು ಅದ್ರ ಬಗ್ಗೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಅಫೋರ್ಡೆಬಲ್ ಪ್ರೈಸ್ ಅಂಥೇಳಿ ಎಲ್ಲ ಹಾಕಿದ್ರು ನಾನು ಅದನ್ನು ನಂಬಿ ತಗೊಂಡೆ ಅದು ಅದು ನನ್ನ ಹತ್ತಿರ ಬಂದ ಮೇಲೆ ನೋಡಿದರೆ ಅದು ಅಷ್ಟು ದುಡ್ಡು ಕೂಡ ವೇಸ್ಟಂತ ಅನ್ನಿಸ್ತು ನನಗೆ ಅದು ಕ್ವಾಲಿಟಿ ಅಷ್ಟಿಲ್ಲ ಮತ್ತೆ ಅವರು ರಿಟರ್ನ್ ಪಾಲಿಸಿ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೀಗ ಅದರಿಂದ ನನಗೆ ತುಂಬ ಬೇಜಾರಾಗ್ತಿದೆ ಈ ಪ್ರಾಡಕ್ಟಿಂದ ಏಕೆಂದ್ರೆ ಇವಾಗ ಒಂದು ಸೆಲ್ ಮಾಡಿದ ಮೇಲೆ ಮತ್ತೆ ನಮಗೆ ರಿಟನ್ನಿದ್ರೆ ಒಂಚೂರು ಮತ್ತೆ ಕಸ್ಟಮರ್ ಹುಡುಕ್ಕೊಂಡು ಬರ್ತಾರಲ್ಲ ಆ ಥರ ಕಸ್ಟಮರ್ ಅವರು ಮಾಡ್ತಿಲ್ಲ ಕಸ್ಟಮರ ಸಪೋರ್ಟ್ ಚೆನ್ನಾಗಿ ಕೊಡ್ತಾಯಿಲ್ಲ ಅವರು ಸೊ ಅದರಿಂದ ನನಗೆ ತುಂಬ ಬೇಜಾರಾಯಿತು ಅದು ನನ್ನ ಮಗಳು ಹಾಕ್ಲಿಕ್ಕೂ ಆಗ್ತಿಲ್ಲ ಸೈಝು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದೆ ನಾನು ಕೊಟ್ಟಿದ್ದೇ ಒಂದು ಸೈಝು ಅಲ್ಲಿ ಬಂದಿರೋದೇ ಇನ್ನೊಂದು ಸೈಝು ಸೊ ರಿಟರ್ನ್ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಅವರು ಇಲ್ಲ ಅಂತ ಹೇಳ್ತಿದಾರೆ ಸೊ ಹಂಗಾಗಿ ದುಡ್ಡು ವೇಸ್ಟಾಯ್ತು ಆ ಬಟ್ಟೆ ಕೂಡ ವೇಸ್ಟಾಯ್ತು ನನಗೆ ತುಂಬ ಬೇಜಾರಾಗ್ತಿದೆ ಅದರಿಂದ